ಹಳ್ಳಿ ಜನಾಂಗ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದು ಸುಮಾರು ಅಡೆತಡೆಗಳು ಬರ್ತದೆ ಯಾಕೆ ಬರ್ತದೆ ಅಂದರೆ ಅದನ್ನು ಅವರು ಮಾಡ್ಬೇಕಾದ್ರೆ ಅವ್ರ ಮನೆಯಿಂದಲೇ ಸ್ಟಾರ್ಟಾಗುತ್ತೆ ಮನೆಗಳಿಗೆ ಏನೋ ಮಾಡ್ಬೇಕಾದ್ರೆ ಅಯ್ಯೋ ಚೆನ್ನಾಗಿ ಮಾಡ್ತೀಯಾ ಬಿಡಪ್ಪ ಚೆನ್ನಾಗಿರು ಚೆನ್ನಾಗಿರು ಅಂತ ಬಯಸಿದರೆ ಅದು ಚೆನ್ನಾಗಿರುತ್ತೆ ಇವ್ರೇನು ಮಾಡ್ತಾರೆ ಅದೆಲ್ಲ ಆಗಲ್ಲ ಅದೆಲ್ಲ ಆಗಲ್ಲ ಅದೆಲ್ಲ ಆಗಲ್ಲ ಏಕೆಂದ್ರೆ ಅಲ್ಲೇ ನೆಗೆಟಿವ್ ಪಾಸಿಟಿವ್ ಎರಡೂ ಸ್ಟಾರ್ಟಾಗುತ್ತೆ ಅವು ಸ್ಟಾರ್ಟಾದಾಗೆ ಮನುಷ್ಯ ಅವನಿಗೆ ಏನಾಗುತ್ತೆ ಬಿಸ್ನೆಸ್ಸು ಹೆಂಗಾಗುತ್ತೆ ಅಲ್ಲೇ ವೀಕಾಗಿ ಬಿಡ್ತಾನೆ ಅವ್ನು ಮುಂದಕ್ಕೆ ಬರೋಕೆ ಆಗಲ್ಲ ಅದೊಂದು ಕಾರಣ ಪ್ಲಸ್ಸು ಒಂದು ಏನೋ ಎಲ್ಲ ಥರದ್ದು ಬಿಸ್ನೆಸ್ ಮಾಡೋದಾದರೆ ಕಾಂಪ್ಟೇಶನ್ಗಳು ಜಾಸ್ತಿ ಬರ್ತವೆ ಆ ಕಾಂಪ್ಟೇಶನ್ ಏನು ಬರ್ತದೆ ಅಂದರೆ ನಾನು ಮಾಡಿದ್ರೆ ನಾನು ಒಂದು ರೂಪಾಯಿ ಮಾಡೋದಕ್ಕೋದರೆ ಅವ್ನು ಐವತ್ತು ಪೈಸೇಲಿ ನಾನು ಕೊಡ್ತೀನಿ ಅನ್ನೋದು ಇಲ್ಲಾಂದರೆ ಬೇರೆ ಏನೋ ಜಾದು ಮಾಡೋದು ಇಲ್ಲಾರ್ ಬೇರೆ ಇನ್ನೊಂದು ವಿಷಯ ಏನೋ ತಂದು ಮಧ್ಯಕ್ಕೆ ಗಲಾಟೆ ಇಡೋದು ಫ್ರೆಂಡ್ಸ್ ಗಲಾಟೆ ಇಡು ಬಿಸ್ನೆಸ್ಸು ಅಲ್ಲಿಗೆ ಒಂದು ಏಟು ಬರುತ್ತೆ ಏಟು ಬಂದಾಗ ಅವ್ನ ಮನಸ್ಸು ಒಡೆದೋಗುತ್ತೆ ಆಮೇಲೆ ಮುಂದಕ್ಕೆ ಬರೋಕೆ ಚಾನ್ಸಿರಲ್ಲ ಮುಂದಕ್ಕೆ ಬರೋಕೆ ಚಾನ್ಸಿರಲ್ಲ ಆವಾಗ ಏನು ಮಾಡ್ತಾನೆ ಅಂದರೆ ಮನುಷ್ಯ ಅಲ್ಲಿಗೆ ಕುಗ್ಗಿಬಿಡ್ತಾನೆ ಹೋಗಿ ಒಂದು ನಾನು ಮಾಡಬೇಕಪ್ಪ ಅಂತ ಒಂದು ಆಸೆ ಇಲ್ಲ ಅವನಿಗೆ ಆವಾಗೇನಾಗುತ್ತಂದ್ರೆ ನಾವು ಬ್ ನಾವು ಹುಟ್ಟಿರೋದ್ಕೆ ಇಷ್ಟೆ ಬಿಡು ನಾವು ಸಾಧನೆ ಮಾಡಿದ್ರೂ ಇಷ್ಟೇ ನಾವು ಏನು ಮಾಡಿದ್ರೂ ಇಷ್ಟೇ ಅಂತ ಅಲ್ಲಿಗೆ ಬಿಟ್ಬಿಡ್ತಾರೆ ಮನುಷ್ಯ ಇಷ್ಟು ಆಮೇಲೆ ಹೋಗೋ ಇನ್ನೊಂದು ಮತ್ತೊಂದು ಮಾಡ್ಬೇಕಾದ್ರು ಹೋಗ್ಬೇಕಾದ್ರೆ ಅವನು ಒಂದು ರೈಟ್ ವೇನಾಗೆ ಅವ್ನಿಗೆ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನು ಚೆನ್ನಾಗಾಗ್ತಾನೆ ಯಾರು ಪಬ್ಲಿಕ್ಕೇ ಸಪೋರ್ಟ್ ಮಾಡಬೇಕು ಮನ್ಯಾಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಮಾಡಿದ್ರೇನೆ ಅವನು ಒಂದು ಮುಂದಕ್ಕೆ ಬರೋಕೆ ಒಂದು ಚಾನ್ಸಸ್ಸಿರೋದು ಯಾರು ಸಪೋರ್ಟ್ ಮಾಡಿಲ್ಲಂದ್ರೆ ಅವ್ನು ಬಿಸ್ನೆಸ್ ಆಗಲ್ಲ ಅವನೊಂದು ಬ್ಯಾಡ ಲಕ್ ಆಗ್ಬಿಡ್ತಾನೆ ಇಷ್ಟು ನಡೀತದೆ